ಹಲೋ ನನ್ನ ಹೆಸರು ಜಲಜಾಕ್ಷಿ ಅಂತ ನಾನು ತಮ್ಮಲ್ಲಿ ಕ್ಯಾಬನ್ನು ಬುಕ್ ಮಾಡಿದ್ದೆ ನಾನು ಅ ಅತಿ ತುರ್ತಾಗಿ ಒಂದು ಸಮಾರಂಭಕ್ಕೆ ಹೋಗಬೇಕಿತ್ತು ಹಾಗಾಗಿ ನಿಮಗೆ ಬುಕ್ ಮಾಡಿದಾಗ ನಿಮ್ಮ ಚಾಲಕ ಆ ಅಡ್ರೆಸ್ಗೆ ಕರೆಕ್ಟ್ ಟೈಮ್ಗೆ ಬಂದಿಲ್ಲ ಯಾಕೆ ಅಂತ ಕಾರಣನೂ ಗೊತ್ತಾಗಲಿಲ್ಲ ಈಗ ನಾವು ಸರಿಯಾದ ಸಮಯಕ್ಕೆ ಅಲ್ಲಿ ರೀಚ್ ಆಗಬೇಕು ಸನ್ಮಾನ ಸಮಾರಂಭ ಇತ್ತು ಅದರ ಜೊತೆಗೆ ನಾವು ಮುಂದಿನ ಊರಿಗೆ ಹೋಗ್ಬೇಕಾಗಿತ್ತು ಆಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ನಿಮ್ಮ ಇದೆಲ್ಲ ಸ ಪ್ರಾರ್ಬ್ಲಮ್ ಆಗಿದ್ದು ನಿಮ್ಮ ಚಾಲಕನಿಂದ ಹಾಗಾಗಿ ನೀವು ಇದಕ್ಕೆ ಸಕಾರಣವನ್ನು ನೀವು ಏನೇ ಹೇಳಿದರೂ ಸಮೇತ ನಾವು ಈಗ ಆಗಿರತಕ್ಕಂತಹ ಒಂದು ನಷ್ಟವನ್ನ ತುಂಬೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತನೂ ಗೊತ್ತಾಗಲಿಲ್ಲ ನಿಮ್ಮ ಚಾಲಕ ಏನು ಮಾಡ್ತಿದ್ದಾನೆ ಫೋನನ್ನು ಪಿಕ್ ಮಾಡ್ತಾ ಇಲ್ಲ ಒಂದು ಸರಿಯಾದ ಸಮಯಕ್ಕೆ ಬಂದಿಲ್ಲ ಇದಕ್ಕೆಲ್ಲದುಕ್ಕು ನೀವು ಏನು ಹೇಳ್ತಿದ್ದೀರ ಇವಾಗ ನೀವು ಏನೇ ಹೇಳಿದರೂ ಸಮೇತ ನಾನೀಗ ಸರಿಯಾದ ಸಮಯಕ್ಕೆ ಅಲ್ಗೆ ರೀಚಾಗಕ್ಕೆ ಆಗ್ತಾ ಇಲ್ಲ ಇದರಿಂದ ಎಷ್ಟೊಂದು ತೊಂದರೆ ಆಗಿದೆ ಅಂತ ಹೇಳಕ್ಕೆ ನಾನು ಇವಾಗ ಬಂದಿದ್ದು ನಿಮಗೆ ಕಾಲ್ ಮಾಡಿದ್ದು ಸಮೇತ ಹಾಗಾಗಿ ನೀವುಗಳು ಏನು ಮಾಡ್ತೀರ ಅಂತಂದರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ರಿಚಾಗಬೇಕು ಅಂತ ಹಾಕಿರ್ತೀವೋ ಆ ಸ್ಥಳಕ್ಕೆ ಕರಿಯ ಸರಿಯಾದ ನಕ್ಷೆಗೆ ಅನುಗುಣವಾಗಿ ನೀವು ಚಾಲಕನ್ನ ಕಳಿಸ್ಬೇಕೇ ಹೊರ್ತು ನೀವು ಬೇರೆ ಈ ರೀತಿ ಮಾಡೋದು ಇತರ ಎಲ್ಲ ಕಸ್ಟಮರ್ಸ್ಗೂ ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ಪರಿಗಣನೆಗೆ ತೊಗೊಂಡು ಮುಂದಿನ ಸಾರಿ ಈ ರೀತಿ ಯಾರೇ ಕ್ಯಾಬ್ ಬುಕ್ ಮಾಡಿದರೂ ಸಮೇತ ಅವ್ರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆ ಆಗ್ದಂಗೆ ನೀವು ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಕು ಫಾಲೋ ಅಪ್ ಮಾಡದೇ ಇದ್ದರೆ ಈ ರೀತಿ ನಮ್ಮಂತಹ ಅನೇಕ ಜನರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ಮನಗಂಡು ಈ ಮುಂದಿನ ಹ ರ ಮುಂದಿನ ಒಂದು ಸಮಯದಲ್ಲಿ ಈ ಒಂದು ತಪ್ಪುಗಳು ಆಗ್ದಂಗೆ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತೀರ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಾನು ಹೇಳೋದು ಈಗ ಹಾರ್ಷಾಗಿರ್ಬೋದು ನಿಮಗೆ ಬೇಜಾರೂ ಆಗ್ಬೋದು ಆದರೆ ನನಗೆ ಆಗಿರತಕ್ಕಂಥ ಈ ನಷ್ಟವನ್ನು ಯಾರೂ ತುಂಬ್ಕೊಡೋಕ್ಕಾಗಲ್ಲ ಯಾಕಂದರೆ ಆ ಸನ್ಮಾನ ಸಮಾರಂಭಕ್ಕೆ ನಾನೇ ಮುಖ್ಯವಾಗಿರತಕ್ಕಂಥ ಅತಿಥಿಯಾಗಿರೋದರಿಂದ ನಾನು ಹೋಗೋದು ಇವಾಗ ತಡವಾಗಿರೋದರಿಂದ ಆ ಸ ಆ ಒಂದು ಸಂದರ್ಭವನ್ನು ನಾನು ಮಿಸ್ ಮಾಡಿಕೊಂಡಿದೀನಿ ಆ ರೀತಿ ಮುಂದೆ ಯಾರಿಗೂ ಆಗ್ಬಾರ್ದು ಅಂತಂದರೆ ನಿಮ್ಮ ಚಾಲಕರಿಗೆ ಸರಿಯಾದ ರ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಹೋಗೋದಕ್ಕೆ ನೀವು ಕೆಲವೊಂದು ಕಾರಣಗಳನ್ನು ಕೆಲವೊಂದು ಒಂದು ಸನ್ನಿವೇಶಗಳನ್ನು ಕೆಲವೊಂದು ವಿಷಯಗಳನ್ನು ಅವ್ರಿಗೆ ಸರಿಯಾಗಿ ತಿಳಿಸಬೇಕಾಗುತ್ತೆ ಅದನ್ನು ನೀವು ತಿಳಿಸ್ತೀರ ಅಂತ ನಾನು ತಿಳಿಸಿ ನಾನು ಭಾವಿಸಿಬಿಟ್ಟು ನಾನು ಅನ್ಕೊಂಡು ಭಾವಿಸಿರ್ತೀನಿ ಹಾಗಾಗಿ ನೀವು ಈ ಮುಂದೆ ಯಾರಿಗೂ ಈ ರೀತಿ ಪ್ರಯಾಣಿಕರಿಗೆ ತೊಂದರೆ ಮಾಡಬೇಡಿ ಅಂತ ಕೇಳಿಕೊಳ್ತಾ ನಾನು ಈ ಒಂದು ಫೋನ್ ಕಾಲನ್ನು ಕಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು